ನಮಸ್ಕಾರ ರೀ ನಾವೆಲ್ಲ ಮಾತಾಡೋ ಭಾಷೆ ಕನ್ನಡ ಕನ್ನಡ ಮದಲು ಹೇಗಿತ್ತು ಈಗ ಹೇಗೈತಿ ಆಮೇಗ ಕನ್ನಡ ಇನ್ನೊಂದು ಹೆಂಗೈತಂದ್ರ ನಮ್ಮ ಕರ್ನಾಟಕದಾಗ ಹೆಜ್ಜಿ ಹೆಜ್ಜಿಗೆ ಸ್ಟೈಲ್ ಚೇಂಜ್ ಅದಾವ್ರಿ ಮಾತಡೋ ಭಾಷೆ ಒಂದಾ ಕನ್ನಡನ ಆದ್ರ ಮಾತಡಂಥಾ ರೀತಿ ಬ್ಯಾರೆ ಬ್ಯಾರೈತಿ ಆಮೇಲ ಅರ್ಥನೂ ಬ್ಯಾರೆ ಬ್ಯಾರೆ ಅದಾವು ರಿ ಮಾತಾಡುವಂತವು ಹಿಂಗಾಗಿ ನೀವು ಮೈಸೂರಿಗೆ ಹೋಗೊರಿ ಇಂಥಾ ಚಂದ್ ಮಾತಾಡ್ತರೆ ಅವರು ಭಾಳ್ ಸಾಫ್ಟ್ ಆಗಿ ಅಂತ್ ಹೇಳ್ತೆವೆ ನಾವು ಬನ್ನಿ ಕೂತ್ಕೊಳ್ಳಿ ಟೀ ಕುಡಿತಿರಾ ಕಾಫಿ ಕುಡಿತೀರಾ ಈ ಥರ ಅದೇ ನೀವು ಬೆಂಗಳೂರಿಗೆ ಬಂದರೆ ಅಲ್ಲಿದ ಒಂಥರನ ಬೇರೆ ಯಾಕನ ಬೆಂಗಳೂರಾಗೆ ಎಲ್ಲಾ ಭಾಷೆದವ್ರು ಎಲ್ಲಾ ಮಿಕ್ಸ್ ಹೊಡಿತಾರ್ರಿ ತಮಿಳು ತೆಲಗು ಮಲಯಾಳಂ ಹಿಂದಿ ಇಂಗ್ಲೀಷ್ ಎಲ್ಲವನ್ ಮಿಕ್ಸ್ ಮಾಡಿ ಮಾತಾಡ್ತಾರೆ ಅದೊಂಥರ ಕನ್ನಡ ಸೊ ಹಿಂಗೆ ನಮ್ಮ ಕನ್ನಡ ಭಾಷೆ ಪ್ರತ್ಯೊಂದು ಕಡೆನೂ ಬ್ಯಾರೆ ಬ್ಯಾರೆ ಬ್ಯಾರೆ ಬ್ಯಾರೆ ಬ್ಯಾರೆ ಬ್ಯಾರೆ ಸ್ಟೈಲ್ ಒಳಗೆ ಬರ್ತಾವು ದಾವಣಗೆರೆಗೆ ಬಂದ್ರ ಒಂಥರಾ ಭಾಷೆ ಐತಿ ಧಾರ್ವಾಡಕ್ ಬಂದ್ರ ಒನ್ ಬಾಷೆ ಐತಿ ನೀವ್ ಬೆಳ್ಗಾವ್ಗ್ ಹೋದ್ರಿ ಅಂತಂದ್ರ ಮರಾಟಿ ಮಿಕ್ಸ್ ಮಾಡ್ಕಂಡು ಮಾತಾಡ್ತರೆ ಹಿಂಗೆ ಶುದ್ಧವಾದಂಥಾ ಕನ್ನಡ ಭಾಷೆ ನಮಗೆ ಸಿಗಬೇಕು ಅಂತಂದ್ರ ಹಳ್ಳ್ಯಾಗ ಹೋಗಬೇಕು ಅದು ಹಳ್ಳಿಯಲ್ಲಿ ಅಂತಂದ್ರ ಕರ್ನಾಟಕದ ಮಿಡಲ್ ಅಂತ ಹೇಳ್ತೇವೆ ನಾವು ಸೆಂಟ್ರಲ್ ಪ್ಲೇಸ್ ಹಂತಲ್ಲಿ ಹೋದ್ರ ಸಿಗುತಾವು ಎಷ್ಟು ಚಂದ್ ಭಾಷೆ ಇರ್ತತ್ರಿ ಅದು ಆಮೇಲೆ ನಮ್ಮ ಭಾಷೆದಾಗ ಆರ್ಥಗಳಿಗೆ ಒಂದು ಶಬ್ದಕ್ಕ ನೂರ ಎಂಟು ಶಬ್ದಗಳು ಸಿಗುತ್ತಾವು ಈಗು ಅದವು ಹಿಂದುನು ಇತ್ತು ಈಗುನು ಅದವು ಬಟ್ ಈಗ ಏನಾಗೈತಂದ್ರ ನಮಗೆ ಈ ಇಂಗ್ಲೀಷ್ ಬಂದು ಬಂದು ಬಂದು ಬಂದು ಬಂದ್ ನಮ್ಮ ಕನ್ನಡ ಏನಾಗೈತಂದ್ರ ಕಡಿಮೆ ಆಕ್ಕೊಂತ ಬರ್ತೈತಿ ಮೊದಲು ನಾವೆಲ್ಲ ಕನ್ನಡದ ಮಿಡಿಯಮ್ ಕನ್ನಡ ಮಿಡಿಯಮ್ ಯಾಕನ್ ನಾವೀಗ ನೋಡ್ರ ನಮ್ಮ ಭಾಷೆದಾಗ ನಮ್ಗೊನ್ ಮೀಡಿಯಮ್ ಅಂತ ಬರ್ತದ ಮಾಧ್ಯಮ ಅಂತ ಬರುದೇ ಇಲ್ಲ ನಮಗೆ ಕನ್ನಡದಾಗ ಕಲ್ತವ್ರು ನಾವು ಈಗ ಹಾಗಾಲ್ಲ ನಮ್ಮಜ್ಜ ಮುತ್ತಜ್ಜ ನಾವು ಸಹಿತ ಕನ್ನಡ್ದಾಗ ಕಲ್ತವ್ರು ಇಂಗ್ಲೀಷ್ ಸಾಲಿ ಇದ್ದು ಇಲ್ಲ ಅಂತ ಹೇಳಾಂಗಿಲ್ಲ ನಾ ಬಟ್ ಇಂಗ್ಲೀಷ್ ಒಳಗೆ ಇಂಗ್ಲೀಷ್ ಶಾಲಿ ಕಳ್ಸೋರ್ಕ್ಕಿಂತ ಕನ್ನಡ ಶಾಲಿಗೆ ಮಕ್ಕಳ್ನ ಸೇರ್ಸೋರು ಭಾಳ ಮಂದಿ ಇದ್ರ ಬಟ್ ಇವತ್ತು ಹಾಗಿಲ್ಲ ಇವತ್ತು ಏನಾಗೈತಂದ್ರ ನಾವು ನಮ್ಮ ಮಕ್ಕಳನ್ನ ಕನ್ನಡ ಶಾಲಿ ಕಳ್ಸಂಗಿಲ್ಲ ನಾವು ಇಂಗ್ಲೀಷ್ ಶಾಲಿಗೆ ಹಾಕ್ತೀವಿ ಹಿಂಗಾಗಿ ಏನಾಗೈತಂದ್ರ ಮಕ್ಕಳಿಗೆ ಕನ್ನಡ ಅಂದ್ರಾ ಒಂದು ಅಲರ್ಜಿ ಬ್ಯಾಸರ ಅವ್ರಿಗೆ ಏನು ಕನ್ನಡ ಪಾ ಅಂತೇಳಿ ಈವನ್ ನೀವು ಮನೆ ಒಳಗ ಅವರು ಸೀರಿಯಲ್ ಆಕ್ಕೊನ್ ಕುಂದಿರ್ತರ್ರಿ ಟಿವಿ ಹಚ್ಚಿರ್ತಾರ ಕನ್ನಡ ಪಿಚ್ಚರ್ ನೋಡುದಿಲ್ಲ ಅವರು ಅವ್ರ ನೋಡುದೇನ ಹಿಂದಿ ನಮ್ಮ ರಾಜ್ಯದ ನೆರೆ ಹೊರೆ ರಾಜ್ಯಗಳೇನದ ಅದ್ರ ಭಾಷೆನು ನೋಡ್ತಾರ ನಮಗೂ ನೋಡಂಗಿಲ್ಲ ಇಂತಾ ಜನ ನಮ್ಮಲ್ಲಿ ಹೀಗಾಗಿ ಏನಾಗೈತಂದ್ರ ಕನ್ನಡ ಭಾಷೆ ಅಭಿವೃದ್ಧಿ ಆಗುಕ್ಕಿಂತ ಅದ ಇನ್ನೂ ಅದರ್ದ ಏನು ಮಹತ್ವ ಕೆಳಗಿಳಿಯಕತ್ತತಿ ಸೊ ಅದಕ್ಕ ನಾವು ಏನು ಮಾಡಬೇಕು ಕನ್ನಡವನ್ನ ಬೆಳೆಸಬೇಕಾಗೈತಿ ಎಲ್ಲಿ ಹೋದರೂ ಕನ್ನಡ ಮಾತಾಡಬೇಕು ಈಗ ನೀವು ನೋಡ್ರಿ ಎಲ್ಲರು ಹೋದ ಕಡೆ ಮುಂಜಾನೆ ಎದ್ದ ಕೂಡಲೆ ನಾವು ಯಾರು ರಿ ಶುಭ ಮುಂಜಾನೆ ಅಂತೀವಿ ಯಾರು ಅನ್ನುದಿಲ್ಲ ಏನಂತೀವಿ ಗುಡ್ ಮಾರ್ನಿಂಗ್ ಅಂತೀವಿ ನಾವು ರಾತ್ರಿ ಮಕ್ಕೊಬೇಕಾರೆ ಗುಡ್ ನೈಟ್ ಅಂತರ ಹೇಳ್ತೀವಿ ಅದ್ರಾಗ ಈ ಮೊಬೈಲ್ ಬಂದ್ಮೇಲಂತ್ಲು ವಾಟ್ಸ್ಅಪ್ ಅವು ಇವು ಅಂತ ಏನೇನೊ ಫೇಸ್ಬುಕ್ಕು ಇವೆಲ್ಲ ಬಂದವ ಅದ್ರಾಗ ಮತ್ತು ಗುಡ್ ನೈಟ್ ಗುಡ್ನ ಹೀಗಾಗಿ ಇಂಗ್ಲೀಷ್ ಪ್ರಭಾವ ಹೆಚ್ಗಿ ಆಗೋದರಿಂದ ನಮ್ಮ ಕನ್ನಡ ಭಾಷೆ ಏನಾಗೈತಿ ಮಹತ್ವ ಕಡಿಮೆ ಆಕ್ಕೊಂತ ಬರಾಕತೈತಿ ಸೊ ಹಿಂಗಾಗಿ ನಾವೆಲ್ಲರು ಮೊದಲು ಕನ್ನಡವನ್ನ ಬೆಳೆಸಬೇಕು ಈ ಬದಲಾವಣೆ ಭಾಳ ಆಗೈತಿ ಇಂಗ್ಲೀಷ್ ವ್ಯಾಮೋಹ ಅನ್ನುದ ಏನಾಗೈತಂದ್ರ ಇಂಗ್ಲೀಷ್ ಕಲಿತಾರ್ರೀ ಒಂದಿಷ್ಟು ಮಂದಿ ಹೈ ಹೈ ಎಜುಕೇಷನ್ ಅಂತೇಳಿ ಹೋಕ್ಕಾರ ಬಿ ಇ ಎಮ್ ಬಿ ಬಿ ಎಸ್ ಅವು ಇವು ಅಂತ ಹೇಳಿ ಹೊರ ದೇಶಕ್ಕೆ ಹೋಗಿ ಕುಂತು ಬಿಡ್ತಾರ ಇಲ್ಲಿ ಬರುದೆಯಿಲ್ಲ ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಆಗ್ಬಿಟ್ಟವು ಈಗ ವಿಂಕಿ ಹೋಗಿ ಕುಂತು ಬಿಟ್ಟಿರ್ತಾರೆ ಅವ್ರಿಗೆ ನೀವು ಹೋಗಿ ಕೇಳ್ರಿ ನಿಮ್ಮೂರು ಯಾವ್ದು ಅಂತ ಗೊತ್ತಿರುದಿಲ್ಲ ಅವರಿಗೆ ಹಂಗಾಗಿ ಬಿಟ್ಟಾರ ಅದಾ ನೀವು ಕನ್ನಡ ಭಾಷೆ ಮಾತಾಡ್ಕೊಂತ ಇರ್ರಿ ನಿಮ್ಗೆಲ್ಲ ಮಾತಾಡ್ಕೊಂತ ಹೋಕ್ಕಿರಿ ನೀವು ಅದಕ್ಕ ನಾವು ಮೊದಲು ಹೆಂಗೆ ಇತ್ತು ನಮ್ಮ ಭಾಷೆ ಅದನ್ನ ಹಾ ಒಂದು ಹಂತಕ್ಕೆ ಮತ್ತು ಈಗ ತರ್ಬೇಕಾಗೈತಿ ಅಭಿವೃದ್ದಿ ಮಾಡ್ಬೇಕು ನಾವು ಸೊ ಅದಕ್ಕೆ ಇನ್ನು ಕನ್ನಡನ್ನ ಹೆಚ್ಚು ಮಾತಾಡೊವಂಥಾ ಪ್ರಯತ್ನವನ್ನ ನಾವು ಮಾಡ್ಬೇಕು ಎಲ್ಲಾರ ಜೊತೆಗು ಕನ್ನಡನ ಮಾತಾಡ್ಬೇಕು ನಾವು ಅಂದ್ರನ ನಮ್ಮ ಕನ್ನಡ ಭಾಷೆ ಉಳಿತೈತಿ ಇಲ್ಲಾಂದ್ರ ಉಳಿದಿಲ್ಲ ನಾವೀಗ ಮುಂಜಾನೆ ಆದ ಕೂಡಲೆ ಎಲ್ಲರಿಗು ಶುಭ ಮುಂಜಾನೆ ಅಂತ ಹೇಳಬೇಕು ರಾತ್ರಿ ಮಲಗಬೇಕಾದರೆ